ಎರಡು ಪ್ರೆಬ್ರವರಿ ಸಾವಿರದ ಒಂಬೈನೂರ ಏಳು ಹತ್ತು ಇಪ್ ಸಪ್ಟೆಂಬರು ಎರಡು ಸಾವಿರದ ಹತ್ತು ಆರು ಮಾರ್ಚು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕು ಹನ್ನೊಂದು ಹಕ್ಟೋಬರು ಸಾವಿರದ ಒಂಬೈನೂರ ಎಂಬತ್ತೈದು ಇಪ್ಪತ್ತ್ನಾಲ್ಕು ಪ್ರೆಬ್ರವರಿ ಸಾವಿರದ ಒಂಬೈನೂರ ಎರಡು